ಆಸ್ಪತ್ರೆ ಏನು ರೀ ಇದು ಶೋಭಾ ಅವ್ರೇನು ನಾವು ಆಸ್ಪತ್ರಿಗೆ ಬರಬೇಕಂತ ಮಾಡಿದೀವಿ ರಿ ಈಗ ಇದೀರಿ ಹ್ಞೂ ದೇವಮ್ಮ ರೀ ನಮ್ಮ ಹೆಸ್ರ್ ಗೊಂಡ್ಬಾಳ ರಿ ನಮಗೆ ಕೈಗೆ ಎಡಗಡೆ ಕೈ ಜುಮ್ಮು ಬರ್ತೈತೆ ನೋಡಿರಿ ಹಾಂ ಇವು ಬಳ್ ಅದಾವಲ್ಲ ರೀ ಬಳ್ಳು ಜವ್ ಬಂದಾವೆ ರೀ ಹ್ಞೂ ರೀ

ಹ್ಞೂ ಎ ದುಡ್ಡು ಎಷ್ಟು ಆಗತ್ತೆ ರೀ ಅದಕ್ಕೆ

ಏನು ಸ್ಕ್ಯಾನ್ ಗೀನ್ ಮಾಡ್ತೀರೇನು ರೀ ಹೌದ್ರಾ ಹ್ಞೂ ಆರು ಗಂಟಿಗೆ ಬರೋಣ್ರಾ

ಹ್ಞೂ ಇಡನ್ರಾ ಹ್ಞೂ ರಿ ಹ್ಞೂ